ನಮ್ಮ ಗ್ರಾಮದಲ್ಲಿ ನಮ್ಮದು ಒಂದು ಹಳ್ಳಿ ನಾವು ಈಗ ಏನಾದರು ಜಿಲ್ಲೆಗೆ ಟೌನ್ಗೆ ಏನಾದರು ನಾವು ತಗೋಳೊಕ್ ಹೋಗ್ಬೇಕು ಅಂದರೆ ನಾವು ಆಟೋ ಇಲ್ಲ ಬಸ್ಸಲ್ಲಿ ವೆಯ್ಟ್ ಮಾಡಿ ಕಾಯ್ದು ಅಫ್ ಅರ್ಧ ಗಂಟೆ ಒಂದು ಗಂಟೆ ಕಾಯ್ದು ಹೋಗ್ಬೇಕ್ ಹೋಗ್ಬೇಕಾಗುತ್ತೆ ಹಾಗಾಗಿ ನಮ್ಮ ಗ್ರಾಮಕ್ಕು ಒಂದು ಈಗ ಸಿಟಿ ಬಸ್ಸಗಳೆಲ್ಲಾ ಫಸ್ಟ್ ಇತ್ತು ಸಿಟಿ ಬಸ್ಸಗಳೆಲ್ಲಾ ತುಂಬ ಟೈಮ್ ಅಲ್ಲಿ ಫೈವ್ ಟೆನ್ ಮೆ ಅದು ಹತ್ತು ನಿಮ್ಶ ಅರ್ಧ ಗಂಟೆ ಆ ಥರಕೆಲ್ಲ ಸಿಟಿ ಬಸ್ಗಳು ಬರೋದು ಆದರೆ ಇವಾಗ ಸಿಟಿ ಬಸ್ಗಳನ್ನೆ ನಿಲ್ಸಿದಾರೆ ಬರ್ತಾನೆ ಇಲ್ಲ ಸಿಟಿ ಬಸ್ಗಳ ವ್ಯವಸ್ಥೆ ಇದ್ದಿದ್ರೆ ಗ್ರಾಮ ವಾಸಿಗಳಿಗೆ ಸ್ವಲ್ಪ ಯೂಸ್ ಆಗೊದು ಅಂದರೆ ಏನಾದರು ಒಂದು ತಗೋಬೇಕು ನಾವು ಈಗ ಒಂದು ದಿನ್ಸಿ ತೊಗೋಬೇಕು ಇಲ್ಲ ಬಟ್ಟೆ ತೊಗೋಬೇಕು ಏನಾದರು ನಮಗೆ ಸೌಲಭ್ಯಗಳು ಈಗ ಆಸ್ಪತ್ರೆಗೆ ಹೋಗ್ಬೇಕು ಆ ಥರ ಏನಿದ್ರು ನಾವು ಟೈಮಿಗೆ ಆಟೋ ಕಾಯ್ದು ಇಲ್ಲ ಬಸ್ಸಿಗೆ ಕಾಯ್ದು ಆಮೇಲೆ ಹೋಗ್ಬೇಕು ಈಗ ಏನಾದ್ರು ಪರ್ಚೆಸ್ ಮಾಡೋದಿದ್ರೆ ಅಷ್ಟೇನೂ ಇದು ಅನಿಸಲ್ಲಾ ವೆಯ್ಟ್ ಕಾಯ್ದು ಹೋಗ್ಬೋದು ಆದರೆ ಹುಷಾರಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಈಗ ತುಂಬ ಜ್ವರ ಇರುತ್ತೆ ಅವರುಗಳ್ಗೆ ಈಗ ಆಸ್ಪತ್ರೆಗೆ ಹೋಗ್ಲೆ ಬೇಕಾಗಿರುತ್ತೆ ಅವ್ರಿಗೆ ನಿತ್ಕೊಳ್ಳೋಕು ಆಗ್ತಾಯಿರಲ್ಲ ಸುಸ್ತಾಗ್ತಾಯಿರುತ್ತೆ ಅಂತ ಟೈಮಲ್ಲಿ ವೆಹಿಕಲ್ಸ್ಗಳು ಟೈಮಿಗ್ ಕರೆಟ್ಟಾಗಿ ಬರೊಲ್ಲ ನಮ್ಮದೆ ಸ್ವಂತ ಗಾಡಿಗಳಿದ್ರೆ ತಕ್ಷಣನೆ ಕರ್ಕೊಂಡು ಹೋಗ್ಬೌದು ಆದರೆ ಈ ಎಲ್ಲರು ಸ್ವಂತ ಗಾಡಿಗಳನ್ನ ಇಟ್ಕೊಂಡೇ ಇರ್ತಾರೆ ಅಂತ ಹೇಳೊಕ್ಕಾಗಲ್ಲ ಒಬ್ಬೊಬ್ರ ಹತ್ರ ಇರುತ್ತೆ ಒಬ್ಬೊಬ್ರ ಹತ್ರ ಇರೊಲ್ಲಾ ಎಲ್ಲರು ಕಾಯಲೇ ಬೇಕಾಗುತ್ತೆ ಒಂದೊಂದು ಸಂದರ್ಭದಲ್ಲಿ ಅದಕ್ಕೆ ನಾನು ಹೇಳೋದು ಈಗ ನಮ್ಮ ಊರಗಳಿಗೆ ಈಗ ಒಂದು ಇಷ್ಟು ಆಟೋಗಳು ಅಂತ ಅಷ್ಟನ್ನಾ ಬಿಡಬೇಕು ಇಷ್ಟು ಇಷ್ಟು ಟೈಮಿಂಗ್ಸಿಗೆ ಜನಗಳ್ಗೆ ಯೂಸ್ ಆಗೋಥರ ಇಲ್ಲ ಅಂದರೆ ಬಸ್ಸ್ಗಳು ಸಿಟಿ ಬಸ್ಸ್ಗಳನ್ನ ಒಂದು ಹತ್ತು ನಿಮಿಷ ಇಲ್ಲ ಜಾಸ್ತಿ ಅಂದರೂ ಒಂದು ಅರ್ಧ ಅರ್ಧ ಗಂಟೆಗೆ ಒಂದೊಂದು ಆ ಥರ ಎಲ್ಲ ಬಸ್ಸ್ಗಳು ಬಿಡಬೇಕು ಆವಾಗ ಜನಗಳಿಗು ತುಂಬ ಹೆಲ್ಪ್ ಆಗುತ್ತೆ ಅವರು ಅವರದ್ದು ಏನು ನೆಸಸಿಟೀಸ್ ಇರುತ್ತೆ ಅವಶ್ಯಕತೆಗಳು ಇರುತ್ತೆ ಅದನ್ನೆಲ್ಲಾ ಅವರು ಅಲ್ಲಿಗೆ ಕಮ್ಮಿ ಮಾಡ್ಕೋತಾರೆ ಇವಾಗ ಓದಿರೋರು ಆದರೆ ಆಟೋ ಕಾಯ್ದುಬಿಟ್ಟು ಬಸ್ ಕಾಯ್ದುಬಿಟ್ಟು ಹೋಗ್ಬುಡ್ತಾರೆ ಅದೇ ವಯಸ್ಸಾದೋರು ವೃದ್ಧ ವೃದ್ದೆಯರು ಇರ್ತಾರೆ ಪಾಪ ಅವರಿಗೆ ಹೋಗಾಕ್ ಗೊತ್ತಾಗೊಲ್ಲಾ ಏನಿಲ್ಲ ಅವರು ಕಾಯಬೇಕು ಅವ್ರಿಗೆ ನಿಂತ್ಕೊಳ್ಳಕಾಗ್ತಾಯಿರಲ್ಲ ಅಂಥೊವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ವಯಸ್ಸಾದೋರಿಗೆಲ್ಲ ಹಂಗಾಗಿ ನಾನು ನಾನೇನು ಮಾಡ್ಬೌದು ಉತ್ತಮ ಕ್ರಮಗಳು ಅಂದರೆ ಅದೇ ವಯಸ್ಸಾದೋರ್ಗೆಲ್ಲ ಸ್ವಲ್ಪ ಬಸ್ಸ್ಗಳೂ ಇದು ಸೌಲಭ್ಯ ಇಲ್ಲ ಅಂದರೆ ಆಟೋ ಸೌಲಭ್ಯಗಳು ಇಲ್ಲ ಕಾರುಗಳು ಥರ ಬಿಡೊದು ಅವ್ರುಗಳ್ನಾ ಪಿಕ್ ಅಪ್ ಕರ್ಕೊಂಡು ಹೋಗಿ ಕರ್ಕಂಡು ಬಂದು ಬಿಡೊದು ವಯಸ್ಸಾದೋರ್ಗೆಲ್ಲಾ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಮಕ್ಳುಗಳು ಈಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ವ್ಯಾನ್ಸ್ಗಳೆ ಬರಬೇಕು ಅವರು ಕಾಯ್ತಾ ಇರ್ತಾರೆ ಮಕ್ಳಗಳಿಗೂ ಈ ಸ್ಕೂಲ್ ವ್ಯಾನ್ ಇಲ್ಲ ಅಂದರೆ ಬಸ್ಸಲ್ಲಿ ಕಾಯಬೇಕು ಮೇನ್ ರೋಡು ಮಕ್ ಒಬೋಬ್ರನ್ನೆ ಕಳ್ಸೊಕು ಭಯ ಆಗುತ್ತೆ ಸ್ಕೂಲ್ ವ್ಯಾನ್ಗಳು ಓನೊನ್ ಸರಿ ಮಿಸ್ ಆಗಿಬಿಡುತ್ತೆ ಟೈಮಿಗೆ ಕರೆಟ್ಟಾಗಿ ಬರೊಲ್ಲಾ ಇಲ್ಲ ನಾವು ಟೈಮ್ ಮಿಸ್ ಮಾಡಿಬಿಡ್ತಿವಿ ಅಂತ ಟೈಮಲ್ಲಿ ಈಗ ತಕ್ಷಣ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕೊಂದ್ ಗಾಡಿ ಇದ್ರೆ ನಾವು ಅದಕ್ಕೆ ಹತ್ಬಿಟ್ಟು ಆ ಟೈಮಿಂಗ್ಸನ ಅಲ್ಲಿ ನಾವು ಕರೆಟ್ಟಾಗಿ ಮಾಡ್ಕೊಬೋದು ಅರ್ಧ ಗಂಟೆ ಒಂದು ಗಂಟೆ ಎರಡು ಅವರ್ ಆದರೂ ಬಸ್ ಬರಲಿಲ್ಲ ಅಂದರೆ ಅಲ್ಲಿ ಸ್ಕೂಲು ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ಮಕ್ಕಳಿಗೂ ಹೋಗಾಕಾಗಲ್ಲಾ ಬಸ್ಸು ಬರೊಲ್ಲಾ ಅಂಥ ಟೈಮಲ್ಲಿ ಅವತ್ತಿಂದಿನ ಮಕ್ಕಳಿಗೆ ರಜಾ ಮಾಡಿಸಬೇಕಾಗುತ್ತೆ ಇಲ್ಲಂದ್ರೆ ಮ್ಯಾಮಿಗೆ ಫೋನ್ ಮಾಡಿ ಹೇಳದು ಇಲ್ಲ ಮ್ಯಾಮ್ ಈ ಥರ ಆಯಿತು ಅಂತ ಅವರು ಮ್ಯಾ ಮಕ್ಕಳಿಗ್ ಬೈಯೋದು ಅವತ್ತಿಂದಿನ ಹೋಗಿಲ್ಲಾ ಅಂದರೆ ಓಂ ವರ್ಕ್ ಜಾಸ್ತಿ ಆಗೋದು ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ ನಾ ಅದೆ ಊರಿಂದ ಬಸ್ಸು ಬಸ್ಗಳಾಗಲಿ ಆಟೋಗಳಾಗಲಿ ಇಲ್ಲ ಅಂದರೆ ಕಾರ್ಗಳಾಗಲಿ ಅಂತ ಸೌಲಭ್ಯಗಳನ್ನ ಜಾಸ್ತಿ ಮಾಡಬೇಕು ಜನಗಳಿಗೋಸ್ಕರ ಅದನ್ನಾ ನಾವಿನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾ ಅದು ಒಂದು ಹಳ್ಳಿ ಗ್ರಾಮ ಅನ್ನೋದನ್ನ ಒಂದು ಜಿಲ್ಲೆ ಹತ್ ಹತ್ರಕ್ಕೆ ನಾವು ತಗೊಂಡೋಗ್ಬೇಕು ನಮ್ಮ ಗ್ರಾಮ ನಾವೇ ಚೆನ್ನಾಗಿ ಮುಂದು ಮುಂದುವರಿಯೊಂಗ್ ಮಾಡಿದ್ರೆ ಜನಗಳಿಂದಲೇ ಗ್ರಾಮ ಗ್ರಾಮ ನಾವೇ ಚೆನ್ನಾಗಿ ಮುಂದುವರುದ್ರೆ ಈಗ ಅದು ಜಿಲ್ಲೆಗೆ ಸೇರಿಕೊಳ್ಳುತ್ತೆ ಆ ಥರ ಸಾವಿರಾರು ನೂರಾರು ಹಳ್ಳಿಗಳಲ್ಲಿರೋ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಏಳ್ತೀನಿ